ಗ್ರಾಮೀಣ ಪ್ರದೇಶದ ಜನರಿಗೆ ಆಟಗಳನ್ನು ಆಟಾಡುದರಿಂದ ಏನಂದರೆ ಅವರು ಹಗ್ಗ ಜಗ್ಗಾಟ ಹಾಗೆ ಕುಂಟೆಬಿಲ್ಲೆ ಯಾ ಕುಂಟೆ ಕುಂಟೆಬಿಲ್ಲೆ ಲಗೋರಿ ಹಾಗೆ ಕ್ರಿಕೇಟು ಇಂಥದ್ದೆಲ್ಲ ಆಟಾಡ್ತಾರೆ ಇದರಿಂದ ಅವ್ರದು ಏನಾಗ್ತದೆ ಅಂದರೆ ಅವ್ರಿಗೆ ಹೆಚ್ಚಿನದಾಗಿ ಅವರು ಮ ಮ ಮನಸ್ಸು ಶ್ರ್ ಕರೆ ಆಗ್ತದೆ ಹಾಗೆ ಜಾಜಾ ಹೆಚ್ಚಿನ ಇದು ಇರ್ತ್ರೆ ಅಂದರೆ ಅವ್ರು ಅವೇ ತಾವೇ ಹೆಚ್ಚು ಕ್ರಿಯಾಶೀಲರಾಗಿರ್ತಾರೆ ಹಾಗೆ ಅವ್ರು ಮತ್ತು ಎಂತ ಅಂದರೆ ನಮ್ಮ ಅವ್ರು ಮ ಮ ಇದರಲ್ಲಿ ಹೆಚ್ಚು ಈ ಈಗ ಏನಂದರೆ ಈಗ ಎಂತ ಹೇಳುಕ್ಕೆ ಹೋತದ್ದು ಅಂದರೆ ಒಂದು ಇದೆ ತಕೊಂಡ್ಬೌದು ಏನು ಬಾ ಕ್ರಿಕೇಟ್ ಕ್ರಿಕೇಟ್ ಅದು ಆಡೋದ್ ಅಂದರೆ ಎಲ್ಲ ಒಟ್ಟು ಕಡೆ ಸೇರ್ಕೊಂಡೆ ಆಟ ಆಡ್ತ್ರು ಇದರಿಂದ ಅವ್ರೇನು ಯಾಮೇ ಯಾವುದೇ ಭೇದ ಭಾವ ಅದು ಜಾತಿ ಧರ್ಮ ಭೇದ ಏನೂ ಇರುವುದಿಲ್ಲ ಇದರಿಂದ ಹಾಗೆ ಜಾತಿ ಧರ್ಮ ಭೇದ ಏನೂ ಇರುವುದಿಲ್ಲ ಎಲ್ಲರೂ ಒಟ್ಟುಗೂಡಿ ಆಡ್ತ್ರೆ ಹಾಗೆ ಏ ಯಾವುದೇ ಒಂದು ಪಂದ್ಯಗಳನ್ನ ಹೆಚ್ಚಿನದಾಗಿ ನಗರ ಪ್ರದೇಶಗಳಗಿಂತ ಗ್ರಾಮೀಣ ಪ್ರದೇಶದಲ್ಲೇ ಹೆಚ್ಚಿನದಾಗಿ ಕ್ರೀಡೆಗಳು ಆಡಿಸ್ತ್ರು ಅನ್ ಹಾಗೆ ಇಲ್ಲಿ ಒಟ್ಟು ಯಾವುದೇ ಹಂಗ ಹಂಗ ಇದು ಮಾಡೋದ್ ಅಂದ್ರೆ ಒಂದು ಊರಿಂದ ಮತ್ತೊಂದು ಗ್ರಾಮ್ದ ಜನರು ಬತ್ರು ಇದರಿಂದ ಅವರೆಲ್ಲ ಪರಸ್ಪರ ಒಂದೇ ಅಂದು ತಾವು ಯಾವ್ದರೂ ಒಂದು ಅಂದು ಭಾವ್ನೆ ಮೂಡ್ತದೆ ನಾ ಮತ್ತು ಎಂತ ಹೇಳ್ಬೌದು ಮತ್ತು ಎಂತ ಹೇಳುಕ್ಕೆ ಆತದೆ ಅಂದರೆ ಮ ಅಮ್ಮ ಮತ್ತು ಎಂತ ಹೇಳು ಮತ್ತು ಎಂತ ಅಂದರೆ ಮಾ ಈ ಗ್ರಾಮೀಣ ಪ್ರದೇಶ ಈಗ ನಮ್ಮ ಲಗೋರಿ ಇದ್ರಲ್ಲಿ ಇವ್ರು ಓಡುಕ್ಕೆ ಹೋದ್ರ್ ಅವು ಓಡುಕ್ಕೆ ಹೋತ್ರು ಈಗ ಅಂದರೆ ಈಗ ಒಂದು ಬಾಲ್ದಾಗ ಇವ ಓಡಿ ಇವ್ರ ಹಿಂದೆ ಅವರು ಓಟದಲ್ಲೇ ಹೆಚ್ಚಿನದಾಗಿ ಇದೇ ಇರ್ತರೆ ಹಾಗೆ

ಹ ಹಾಗೆ ಮತ್ತು ಎಂತ ಅಂದರೆ ಈಗ ಈಗ ಗ್ರಾಮೀಣ ಆಟದ ಈ ಪ್ರಯೋಜನ ಅವಾಗ ಹೆಚ್ಚು ಕ್ರಿಯಾಶೀಲರಾಗಿ ಇರ್ತಾರೆ ಹೆಚ್ಚು ಇದು ಆಗಿರ್ತಾರೆ ಆಗಿದ್ದರೆ ಈಗ ಹೆಚ್ಚೇ ಹೆಚ್ಚಿನದಾಗಿ ಈ ಈ ಈಗಿನ ಮಕ್ಳು ಯಾರು ಗ್ರಾಮೀಣದಲ್ಲೇ ಬರೀ ಮೊಬೈಲ್ ಹಾಗೆ ಇತ್ ಇನ್ನಿತರ ಇದರಲ್ಲೇ ಇರ್ತಾರೆ ಹಾಗೆ ಜಾ ಮತ್ತೇನು ಅಂದರೆ ಗ್ರಾಮೀಣ ಪ ಹಗ್ಗ ಜಗ್ಗಾಟ ಇದೇ ಮಾಡುದರಿಂದ ಇದು ಶಕ್ತಿ ಪ್ರದರ್ಶನದ ಹಾಗೆ ಕಲ್ಲು ದೊಡ್ಡ ದೊಡ್ಡ ಕಲ್ಲು ಈ ಉತ್ರ ಕನ್ನಡ ಒತ್ತೇ ಉತ್ತರ ಕರ್ನಾಟಕ ಸೈಡು ಮತ್ತು ಎಲ್ಲ ಕಲ್ಲೆಲ್ಲ ಎತ್ತು ಇದರದ್ದೆಲ್ಲ ಇರ್ತದೆ ಇದು ಇದೆಲ್ಲ ಎತ್ತುದು ಎತ್ತುದು ಏನು ಮಾಡ್ತ್ರೆ ಅಂದರೆ ಶಕ್ತಿ ಪ್ರದರ್ಶನ ಇರ್ತದೆ ಇದರ ಹಾಗೆ ಗ್ರಾಮೀಣ ಪ್ರದೇಶದಲ್ಲಿ ಮ ಮತ್ತು ವಲಿಬಲ್ ಪಂದ್ಯಗಳು ಇದೆಲ್ಲ ಗ್ರಾಮೀಣ ಹಾಗೆ ಅನೇಕ ಅವ್ರು ಇದ್ರಿಂದಾಯೆ ಏನು ಮಾಡಿದಾರ್ ಅಂದ ಏನಾಗ್ತದೆ ಅಂದರೆ ಅವ್ರ ಪ್ರತಿಭೆ ಗ್ರಾಮೀಣ ಪ್ರದೇಶದಲ್ಲೇ ಅನೇಕ ಆಯೋಜಕರು ಗ್ರಾಮೀಣ ಅವರಲ್ಲೇ ಇರುವ ಅನೇಕ ಪ್ರತಿಭೆಗಳು ಗಾ ಕ್ರೀಡೆಯಲ್ಲಿರುವ ಅನೇಕ ಪ್ರತಿಭೆಗಳು ಹೊರ ಬರ್ತವೆ ಹೀಗೆ ನಮ್ಮ ಈ ಹೀಗೆ ನಮ್ಮ ಬರ ಹೀಗೆ ಗ್ರಾಮೀಣ ಪ್ರದೇಶದ ಆ ಜನರ ಆಟಗಳ ಆಡುದರ ನಮ್ಮ ಮತ್ತು ಏನು ಅಂದರೆ ಯಾವುದೇ ಧರ್ಮ ಎಲ್ಲ ಸೇರ್ಕಂಡು ಆಟ ಆಡ್ತ್ರರು ಇದರಿಂದ ಅವ್ರು ಪರಸ್ಪರ ಸಾಮರಸ್ಯ ಬ ಪರಸ್ಪರ ಸಾಮರಸ್ಯ ಬರ್ತದೆ ಹಾಗೆ ಯಾವ ದೇವ್ರ ಬಗ್ಗೆ ಏ ಇದಿರುವುದಿಲ್ಲ ಏನಂದರೆ ಪರಸ್ಪರ ಹೊಡುದು ಪರಸ್ ಪರಸ್ಪರ ಬಾಂಧವ್ಯ ಹೊಂದಿರ್ತಾರೆ ಇದರಿಂದ ಆ ಗ್ರಾಮೀಣ ಪ್ರದೇಶದಲ್ಲೇ ನಾವು ಏನು ಸಾಮಾಜಿಕ ಜೀವನ ಅಂದರೆ ಎಲ್ಲರೂ ಒಟ್ಟಾಗಿ ಬಾ ಕಾಣ್ಬೌದು ಅದೇ ನಗರ ಪ್ರದೇಶಗಳು ನೋಡಿ ನಗರ ಪ್ರದೇಶಗಳಲ್ಲಿ ಬೆಳಗ್ಗೆ ಕೆಲ್ಸಕ್ಕೆ ಹೋದ್ರಾ ಸಂಜಿಗೆ ಬರ್ತ್ರೆ ಅವ್ರು ಪಾಪ ಮತ್ತು ಯಾ ಯಾ ಆಚೆ ಮನೆ ಆಚೆ ಈಚೆ ಇದು ಯಾರು ಅಂದೇ ಗೊತ್ತಿರುವುದಿಲ್ಲ ಆ ನಗರ ಪ್ರದೇಶ್ದಲ್ಲಿ ಹಾಗಲ್ಲ ಏನು ಒಬ್ರು ಒಬ್ರಿಗೆ ಸ್ ಗೊತ್ತಿರುವುದಿಲ್ಲ ಹಾಗೆ ಕ್ರೀಡೆಗಳನ್ನು ಆಯೋಜಿಸಿದರಿಂದ ಅವ್ರು ಒಬ್ಬರು ಯಾ ಒಬ್ರು ಮತ್ತೊಬ್ರು ಕ್ರೀಡೆದಬ ಬಾ ಪಿಕ್ಸೆ ಮತ್ತೆರಾ ಮತ್ತೊಬ್ರು ಮತ್ತೊಂದು ನೆಕ್ಕೆ ಒಬ್ಬೊಬ್ರ ಕ್ರೀಡೆ ಅಂದರೆ ಕ್ರೀಡೆ ಪರಸ್ಪರ ಇರ್ತಾರೆ ಅವ್ರು ಇದರಿಂದ ಕ್ರೀಡೆಯಿಂದ ಹೆಚ್ಚು ಇಷ್ಟಪಡೋರು ಗ್ರಾಮೀಣ ಪ್ರದೇಶ ಜನರು ಈಗ ಓಟ ಹಾಗೆ ಹಾ ಓ ಓಟಗಳು ಈ ಮರ ಇದರಿಂದೆಲ್ಲ ಅವ್ರು ಗ್ರಾಮೀಣ ಪ್ರದೇಶ ಜನ್ರು ಹೆಚ್ಚಿನದಾಗಿ ಬಾ ಬಾ ಮಾಡ್ತಾರ ಇದಾಗಿರ್ತಾರ ಮತ್ತು ಹೀಗೆ ಸದೃಢವಾಗಿ ಇರುತ್ ಇರೋರು ಗ್ರಾಮೀಣ ಪ್ರದೇಶದ ಜನರೇ ಅವ್ರು ಹೆಚ್ಚಿನ ಕ್ರಿಯಾಶೀಲ್ರಾಗಿರ್ತಾರೆ ಹಾಗೆ ಅವರು ಮುಗ್ದರು ಆಗಿರ್ತಾರೆ ಗ್ರಾಮೀಣ ಪ್ರದೇಶದಲ್ಲಿ ಮುಗ್ದರು ಹೆಚ್ಚಿರ್ ಮುಗ್ದರು ಹೆಚ್ಚಾಗಿ ಇರ್ತಾರೆ ಹಾಗೆ ಏನಂದರೆ ಯಾ ಗ್ರಾಮೀಣ ಪ್ರದೇಶದ ಆಟ ಆಡುದು ಗ್ರಾಮೀಣ ಕ್ರೀಡೆಗಳು ಈಗಿಂದಲ್ಲ ಪ್ರಾಚೀನ ಕಾಲದಿಂದ ಪ್ರಾಚೀನ ಕಾಲ್ದಿಂದಲೂ ಗ್ರಾಮೀಣ ಕ್ರೀಡೆಗಳಿವೆ ಅದರಲ್ಲೂ ಉತ್ತರ ಕನ್ನಡ ಜಿಲ್ಲೆ ಸೈಡಿನಂತ ಅಂದರೆ ಅನ್ ಇಲ್ಲಿ ಹಗ್ಗ ಜಗ್ಗಾಟ ವಾಲಿಬಾಲು ಕಬಡ್ಡಿ ಹಾಗೆ ಮತ್ತು ಮು ಮುಂತಾದ ಕ್ರೀಡೆಗಳನ್ನ ಆಚರಿಸ್ತಾ ಹಾಗೆ ಮತ್ತು ಏನಂದರೆ ಈ ಸೈಡು ಈ ಬಾ ಈ ನಮ್ ಸೈಡ್ ಎಂತ ಮಾಡ್ತ್ರೆ ಅಂದರೆ ನಮ್ಮ ನಮ್ಮ ಬದಿಗೆ ಹೆಚ್ಚು ಅವರು ತಮ್ಮ ಉದ್ಯೋಗದಲ್ಲಿ ಹೆಚ್ಚು ಗ್ರಾಮೀಣ ಪ್ರದೇಶದ ಆಗ ಹಂಗ್ ಹಂಗ ಕ್ರೀಡೆಗಳು ಆಡುದರಿಂದ ಅವರು ಆ ಕ್ರೀಡೆಯಲ್ಲಿ ವಾಲಿಬಾಲ್ ಆಗಿದ್ದರೆ ಕ್ರಿಕೆಟ್ ಆಗಿ ಹಾಗೆ ಈ ಈ ಥರ ಯಾವುದೇ ಕ್ರೀಡೆಗಳಲ್ಲಿ ಹೆಚ್ಚು ಹೆಚ್ಚು ಪ್ರ ಹೆಚ್ಚು ಹೆಚ್ಚು ಪ್ರಗತಿ ಅವ್ರು ಗ್ರಾಮೀಣ ಪ್ರದೇಶ ಹೆಚ್ಚು ಇದಾಗುದರಿಂದ ವ ಒಂದು ಉದ್ಯೋಗ ರೈಲ್ವೆ ಡಿಬಾರ್ಮೆಂಟಲ್ಲಿ ರೈಲ್ವೇ ಕ್ಷೇತ್ರದಲ್ಲಿ ಆಗಿದ್ದರೆ ಯಾವುದೇ ಕ್ಷೇತ್ರದಲ್ಲಿ ಯಾ ಕೆಲ್ಸಗಳು ಶಾ ಸಿಗೋ ಸಾಧ್ಯತೆ ಇರ್ತದೆ ಹಾಗೆ ಮತ್ತು ಮ ಮತ್ತು ಎಂತ ಅಂದರೆ ಇ ಹೀಗೆ ಯಾ ಯಾವುದೇ ಉದ್ಯೋಗ ಪರಸ್ಪರ ಉದ್ಯೋಗ ಸಿಗ್ತದೆ ಮತ್ತು ನ ಹೀಗೆ ಏ ಇರುದಿನಿಂದ ಮತ್ತು ಏನು ಅಂದರೆ ಹೇಳ್ಬೌದು ಅಂದರೆ ಈ ಗ್ರಾಮೀಣ ಪ್ರದೇಶದ ಜನರು ಸದೃಢವಾಗಿ ಇರ್ತಾರೆ ದಷ್ಟ ಪುಷ್ಟವಾಗಿರ್ತಾರೆ ಅಂತಲೂ ಹೇಳ್ಬೌದು ಹಾಗೆ ಅವರು ಸದಾ ಜೀವನದಲ್ಲಿ ಮುಂದೆ ಬರಲು ಮತ್ತು ನಗರ ಪ್ರದೇಶ ಜನ್ರಿಗೆ ಆ ಥರ ಪರಸ್ಪರ ಯಾವುದೇ ನಗರ ಪ್ರದೇಶದ ಜನ್ರು ಅಂದರೆ ಏ ಏ ಕೆಟ್ಟೋರು ನಗರ ಪ್ರದೇಶಕ್ಕಿಂತ ಇವ್ರ ಸಾಮರಸ್ಯ ಹೆಚ್ಚು ಇರ್ತದೆ ಏ ಇವರಲ್ಲಿ ಅಂತ ಹೇಳೊ ಹೇಳ್ಬೌದು ಹಾಗೇ ಮಾ ಮತ್ತು ಏನಂದರೆ ಇಲ್ಲಿ ಮತ್ತೇನೆ ಮತ್ತೇನು ಇರ್ತದಂದರೆ ಮ ಬ ಪಾ ಈ ಗ್ರಾಮೀಣ ಪ್ರದೇಶದ ಜನರಿಗೆ ಕ್ರೀಡೆಗಳಲ್ಲಿ ಹೆಚ್ಚು ಪ್ರೋತ್ಸಾಹ ಮತ್ತು ಅವರಲ್ಲಿ ಕೆಲವೊಂದು ಹಳ್ಳಿಗಳಲ್ಲೇ ಗ್ರಾಮೀಣ ಪ್ರದೇಶದ ಈ ಥರ ಕಡಿಮೆ ಕೆ ಏ ಕೇ ಏ ಕಡಿಮೆ ಇರ್ತದೆ ಮೂಲಭೂತ ಅದರಲ್ಲೇ ಅವರು ಇದು ಮಾಡಿ ಕ್ರೀಡೆಯಲ್ಲಿ ಹೆಚ್ಚು ಮುಂದೆ ಬಂದರೆ ಅವರು ಜೀವನದಲ್ಲಿ ಯಾವ್ದರೂ ಒಂದು ಕೆಲಸ ಉದ್ಯೋಗ ಆ ಕೆಲಸ ತಕೊಳೋಕ್ಕೆ ಯಾವ್ದಾರೂ ಉದ್ಯೋಗ ಕ್ಷೇತ್ರದಲ್ಲಿ ಮೀಸಲಾತಿ ಇದರಿಂದ ಕೆಲ್ಸವೂ ಸಿಗ್ಬೌದು ಹೀಗೆ ಹಲವಾರು ಇದರಿಂದ ಅವರು ತಮ್ಮದೇ ಆದ ಉದ್ಯೋಗ ಅವಶ್ಕ ಮಾಡಿಕೊಂಡು ಪ್ರಗ ಅದು ಹೇಳು ಹೇಳೋಕಾತ್ತೆ